ಅಲೋ ಏನು ತರಕಾರಿ ಇದೆಯಮ್ಮ ಏನು ತರಕಾರಿ ಇದೆಯಮ್ಮ ಹಾಂ ನಮ್ಮನೇಲಿ ನಮ್ಮ ಮಗಂದು ಮದುವೆ ಇದೆ ಅದಕ್ಕೆ ಏನು ರೇಟ್ ಕೊಡ್ತೀಯಾ ಹೇಳ್ಬೇಕು ನೀವು ಹಾಂ ನೀವು ಹೇಳಿದರೆ ನಾವು ಜಾಸ್ತಿ ತರ್ಕಾರಿಗಳನ್ನು ತಗೋಳ್ತೀವಿ ನೋಡಮ್ಮ ಹಾಂ ಅದು ಸರಿ ನಮಗೆ ಒಂದು ಐವತ್ತು ಕೆ ಜಿ ಆಲೂಗಡ್ಡೆ ಬೇಕು ಕ್ಯಾರಟ್ ಬೇಕು ಬೀನ್ಸ್ ಬೇಕು ಹಾಂ ಮದುವೆಗೆ ಜಾಸ್ತಿ ಜಾಸ್ತಿ ತಗೋಳ್ತೀವಿ ನೀವು ಕಡಿಮೆ ರೇಟಲ್ಲಿ ಚೆನ್ನಾಗಿರ್ಬೇಕು ಮಾಲು ಹಾಂ ಕೊಡ್ತೀನಿ ಅಂತಂದರೆ ಸರಿ ನೋಡಮ್ಮ ಹಾಂ ಹಾಂ ಹ್ಞೂ ಹೌದು ಹೌದು ನೀವು ಹೇ ನೀವು ಹೇಳ್ತಾ ಇದ್ದಿಯಮ್ಮ ರೇಟ್ ಎಲ್ಲ ಹೇಳ್ತ ಇದ್ದೀಯ ಜಾಸ್ತಿ ಇದಾವೆ ಅಂತ ಹೇಳ್ತೀಯ ನಾವು ಮಾರ್ಕೆಟ್ಗೆ ಹೋಗ್ತೀವಿ ಎಲ್ಲ ನೋಡ್ತೀವಿ ಹಾಂ ಅದಕ್ಕೊಸ್ಕರನೇ ನೀನು ಮನೆ ಹತ್ತಿರ ಬಂದಿರ್ತೀಯ ಅಂತ ನಾವು ಯಾವಾಗಲು ತಗೋಳ್ತಿವಿ ಅಂತ ರೇಟ್ ಕಡಿಮೆ ಮಾಡಿ ಒಂದು ಐವತ್ತು ಕೆ ಜಿ ಕ್ಯಾರಟ್ ಕೊಡು ಇಪ್ಪತ್ತು ಕೆ ಜಿ ಆಲೂಗಡ್ಡೆ ಕೊಡು ನಮಗೆ ಹಾಂ ಬದನೆಕಾಯಿ ಕೊಡು ನಮಗೆ ಸೊಪ್ಪುಗಳು ಕೊಡು ಎಲ್ಲನು ಕೊಡಬೆಕು ಯಾವುದು ಇದರಿಂದ ಕೊಡ್ತೀಯಾ ಹೇಳಿದರೆ ಚೆನ್ನಾಗಿರ್ತಿತ್ತು ನೋಡಮ್ಮ ನಮಗೆ

ಹಾಂ ನಮಗೆ ಒಂದು ಇಪ್ಪತ್ತು ಕಟ್ಟು ಪಾಲಕ್ ಬೇಕು ಮೆಂತ್ಯೆ ಒಂದು ಇಪ್ಪತ್ತು ಕಟ್ಟು ಬೇಕು ಹಾಂ ಪಾಲಕು ಮೆಂತ್ಯೆ ಕೊಡು ನಮಗೆ ರಾಜಗಿರಿ ಪಲ್ಯೆ ಕೊಡು ಇವ್ನೆಲ್ಲಾನು ಒಂದು ಇಪ್ಪತ್ತು ಇಪ್ಪತ್ತು ಕಟ್ಟು ಕೊಡು ಒಂದು ಐವತ್ತು ಐವತ್ತು ಕೆ ಜಿ ಆಲೂಗಡ್ಡೆ ಕೊಡು ಇಪ್ಪತ್ತು ಕೆ ಜಿ ಬದ್ನೇಕಾಯಿ ಕೊಡು ನಮಗೆ ಒಂದು ಇಪ್ಪತ್ತು ಕೆ ಜಿ ಕ್ಯಾರಟ್ ಕೊಡು ಇದ್ನ ಎಲ್ಲನು ಒಳ್ಳೇದು ಮಾಲ್ ಕಳಿಸಿದೆ ಅಂತಂದರೆ ನೀನೊಂದು ದುಡ್ಡು ಜಾಸ್ತಿ ಹಾಕಬೇಡ ನಾನು ಕಡಿಮೆ ರೇಟಲ್ಲಿ ನನಗೆ ನಿನಗೆ ಎಲ್ಲಾನು ಕೊಡ್ತೀನಿ ನಾನು ದುಡ್ಡು

ಆಯ್ತು ಅಮ್ಮ ನಮಗೆ ವಾಸಿ ಕನ್ನಿಕಪರಮೇಶ್ವರಿ ಇದೆಯಲ್ಲ ಅಲ್ಲಿ ಕಲ್ಯಾಣ ಮಂಟಪಕ್ಕೆ ಕಳಿಸಿಕೊಡ್ರಿ ಆಟೋ ಚಾರ್ಜ್ ಎಲ್ಲ ಕೊಡ್ತೀವಿ ಆಟೋದವ್ರ ನಂಬರ್ ಹೇಳಿಬಿಡಿ ಆಯ್ತಾ